ಹೌದು ನನ್ನ ಸ್ನೇಹಿತೆ ಒಬ್ಬಳು ಶೈಕ್ಷಣಿಕ ಸಾಲವನ್ನು ಪಡೆದಿದ್ದಾಳೆ ಏಕೆ ಎಂದರೆ ಅವರ ಮನೆಯಲ್ಲಿ ಅವಳ ತಂದೆಗೆ ಶಾಲೆಯ ದರ ಕಟ್ಟಲು ಸಾಧ್ಯವಾಗಲಿಲ್ಲ ಹಾಗಾಗಿ ಅವಳು ಬ್ಯಾಂಕಿನಲ್ಲಿ ತನ್ನ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸಿ ಅವಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಅವಳ ಕನಸನ್ನು ನನಸು ಮಾಡುವಂತೆ ಮಾಡಲು ಅವಳು ಶೈಕ್ಷಣಿಕ ಸಾಲವನ್ನು ಪಡೆದಿದ್ದಾಳೆ